ಸರ್ ಗೈಡ್ ಅಭಿನಂದ್ ಅವರಾ ಮಾತಾಡೋದು ಗೈಡು ಸರ್ ನಾವು ಟ್ರಿಪ್ ಹೊರಟಿದ್ವಿ ಫ್ಯಾಮಿಲಿಯಿಂದ ಅದಕ್ಕೆ ಸರ್ ಬಿ ಆರ್ ಹಿಲ್ಸು ಕೆಮ್ಮಣ್ಣುಗುಂಡಿ ಕೂರ್ಗು ಚಿಕ್ಕಮಗಳೂರು ಸರ್ ಹಾಂ ಸರ್ ಅದೇ ಮತ್ತಿವಾಗ ನಾವು ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಸರ್ ಒಂದು ಗೆನ್ ಗೈಡ್ ಮಾಡೋಕ್ಕೆ ಎಷ್ಟು ತಕಂತೀರ ಸರ್ ಈ ನಾಲ್ಕು ದಿನ ಸರ್ ಸರ್ ನಾವು ಫ್ಯಾಮಿಲಿ ಎಂಟು ಜನ ಇದ್ದೀವಿ ಸರ್ ನಮಗೆ ನಾಲ್ಕು ತಿನ್ ಹ್ಞೂ ನಾಲ್ಕು ಪ್ಲೇಸಿಗೆ ಹೋಗಬೇಕು ಸರ್ ನೀವು ನೀವೇ ಗೈಡ್ ಮಾಡಬೇಕಾಗಿತ್ತು ಸರಿ ನಾಲ್ಕು ಪ್ಲೇಸಿಗೆ ಮತ್ತೆ ನೀವು ಗೈಡ್ ಮಾಡೋಕ್ಕೆ ಎಷ್ಟು ತಕಂತೀರ ಸರ್ ಚಾರ್ಜು

ಹಾಂ ಸರ್ ಹಾಂ ಸರ್ ಓಕೆ ಸರ್ ಸರ್ ಈವಾಗ ನಾಲ್ಕು ಪ್ಲೇಸಿಗೆ ಎಷ್ಟು ದಿನ ಆಗುತ್ತೆ ಸರ್ ಎಲ್ಲ ನೀವು ಫುಲ್ ಗೈಡ್ ಮಾಡೋಕ್ಕೆ ಒಂದು ವಾರ ಆಗುತ್ತಾ ಸರ್ ಓಕೆ ಸರ್ ಸರ್ ಚಿಕ್ಮಗಳೂರಲ್ಲಿ ಏನಿದೆ ಸರ್ ಅಂಥದ್ದು

ಓಕೆ ಸರ್ ಸರ್ ಒಟ್ಟು ಸೇಫ್ಟಿ ಇದೆಯಲ್ಲ ಸರ್

ಸರ್ ಊ ಹ್ಞೂ ಸರ್ ಸರ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತಾ ಸರ್ ಎಲ್ಲ ಸಿಗುತ್ತಾ ಸರ್ ಊಟ ಎಲ್ಲ ಓಕೆ ಸರ್ ಸರ್ ನಾವು ಇನ್ನೊಂದು ಎರಡು ದಿನದಲ್ಲಿ ಹೊರಡು ಹೊರಡ್ತೀವಿ ಸರ್ ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿದ್ವಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೋಸ್ಕರ ಹ್ಞೂ ಸರ್ ಸರ್ ಊರು ಪ್ಲೇಸ್ ಒಂದು ಸಲ ಇದು ಮಾಡ್ಕೊಳ್ಳಿ ಸರ್ ಹಾಂ ಸರಿ ಸರ್